ನಮ್ಮ ಅಡುಗೆ ಮನೆಯಲ್ಲಿ ವಿದ್ಯುಚ್ಚಾಲಿತ ಉಪಕರಣಗಳು ಯಾವುವೆಂದರೆ ಫ್ರಿಡ್ಜು ಚಿಮ್ಣಿ ಗ್ಯಾಸ್ ಸಿಲಿಂಡರ್ ಮಿಕ್ಸರ್ ಗ್ರೈಂಡರ್ ಆಂಡ್ ವಾಟರ್ ಪ್ಯೂರಿಫೈಯರ್ ಈ ಉಪಕರಣಗಳು ಲಭ್ಯವಿವೆ

ಇವೇ ಎಲ್ಲ ಆ ಹಳೆಯ ಕಾಲದಲ್ಲಿ ಇದ್ವು ಇವಾಗಿನ ಕಾಲದಲ್ಲಿ ವಿದ್ಯುಚ್ಚಾಲಿತ ಉಪಕರಣಗಳು ತುಂಬ ಈಸಿಯಾಗಿ ಕೆಲಸಗಳನ್ನು ಮಾಡಿಕೊಡುತ್ತವೆ ಮಿಕ್ಸರ್ ಗ್ರೈಂಡರ್ ಆಗಿರ್ಬೋದು ಗ್ಯಾಸ್ ಸಿಲಿಂಡರ್ ಫ್ರಿಜ್ ಇವೆಲ್ಲ ತುಂಬ ಈಸಿಯಾಗಿ ಕೆಲಸಗಳನ್ನು ಮಾಡ್ಕೊಡ್ತವೆ ಮನುಷ್ಯನಿಗೆ ತಾ ಜಾಸ್ತಿ ಕೆಲಸವನ್ನು ಕೊಡಲ್ಲ ಮುಂಚೆ ಎಲ್ಲ ತುಂಬ ಕಷ್ಟಪಟ್ಟು ಕೆಲಸ ಮಾಡ್ತಿದ್ರು ಹಳೆಯ ಉಪಕರಣಗಳೇನೂ ಇರಲಿಲ್ಲ ಇವಾಗ ವಿದ್ಯುಚ್ಚಾಲಿತ ಉಪಕರಣಗಳಿಂದ ಇವಾಗ ಕೆಲಸಗಳೆಲ್ಲ ತುಂಬ ಈಸಿಯಾಗಿದೆ ಅಂತ ಹೇಳಬಹುದು